ಒಂಬತ್ತು ಲಕ್ಷದ ಎಂಬತ್ತ ಏಳು ಸಾವಿರದ ಆರುನೂರ ಎಪ್ಪತ್ತ ಒಂದು ಏಳು ಸಾವಿರದ ಆರುನೂರ ತೊಂಬತ್ತ ಒಂದು ಎಂಟು ಲಕ್ಷದ ಅರುವತ್ತ ಒಂದು ಸಾವಿರದ ಐನೂರ ತೊಂಬತ್ತ ಆರು ನೂರ ತೊಂಬತ್ತ ಒಂಬತ್ತು ತೊಂಬತ್ತ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತ ಮೂರು